ನಮ್ಮೂರಿನಲ್ಲಿ ಒಂದು ಭಜನಾ ತಂಡ ಇದೆ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲರದ್ದೂ ನಂಬರನ್ನು ತೊಗೊಂಡಿದ್ದಾರೆ ಎಲ್ಲರ ನಂಬರ್ ತೊಗೊಂಡು ವಾಟ್ಸ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಭಜನಾ ಮಂಡಳಿ ಅಂತೇಳಿ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಅದರಲ್ಲಿ ಎಲ್ಲರಿಗೂ ಮೆಸೇಜ್ ಹಾಕ್ತಾರೆ ಇಂಥ ದಿನ ಒಂದೇ ಶನಿವಾರ ಇಂಥ ದಿನ ದೇವಸ್ಥಾನ್ದಲ್ಲಿ ಭಜನಾ ಭಜನೇನ ಇಟ್ಟುಕೊಂಡಿದೀವಿ ನೀವು ಎಲ್ಲರೂ ಬರ್ಬೇಕು ಅಂತೇಳಿ ನಮಗೆ ಇನ್ಫರ್ಮೇಷನ್ ಕೊಡ್ತಾರೆ ನಾವು ಏನು ಮಾಡ್ತೀವಿ ಎಲ್ಲರೂ ಒಂದು ಕಡೆ ಅವತ್ತು ಒಂದು ದಿನ ಎಲ್ಲ ಒಂದು ಕಡೆ ಸೇರ್ತೀವಿ ನಮ್ಮದು ಭಜನಾ ಮಂಡಳಿ ಭಜನೆ ಮಾಡುವಾಗ ಒಂದು ರೀತಿ ಯೂನಿಫಾರ್ಮ್ ಇದೆ ದೇವ್ಸ್ಥಾನಕ್ಕೆ ಹೋಗಬೇಕಿದ್ರೆ ನಮ್ಮದೇ ಆದಂಥ ಒಂದು ಇದಿದೆ ಏನಂದರೆ ಯೂನಿಫಾರ್ಮ್ ಇದೆ ಅದೇ ಥರ ಯೂನಿಫಾರ್ಮ್ ಅನ್ನು ಎಲ್ಲರೂ ಒಂದೇ ಥರ ಉಟ್ಟುಕೊಂಡು ಅವತ್ತಿನ ದಿನ ಹೋಗ್ತೀವಿ ಒಂದೇ ಕಡೆ ಸೇರ್ತೀವಿ ಮತ್ತು ನಾವು ಏನು ಮಾಡ್ತೀವಿ ಅಲ್ಲಿ ಭಜನೆ ಭಜನೆಯನ್ನು ಮಾಡ್ತೀವಿ ಒಂದು ಎರಡು ತಾಸುಗಳ ಕಾಲ ಅಲ್ಲಿ ನಾವು ಭಜನೆಯನ್ನು ಮಾಡ್ತೀವಿ ಒಂದು ಆರು ಗಂಟೆಗೆ ಹೋದರೆ ಆರರಿಂದ ಏಳು ಎಂಟು ಎರಡು ತಾಸು ನಾವಲ್ಲಿ ಭಜನೆಯನ್ನು ಒಬ್ಬೊಬ್ರು ಒಂದು ಎರಡು ಮೂರು ನಾಲ್ಕು ಭಜನೆಯನ್ನು ಹೇಳಿಕೊಡ್ತಾರೆ ಎ ಉಳಿದವ್ರು ಹೇಳ್ತಾರೆ ಮತ್ತು ನಾವು ಅಲ್ಲಿ ಏನು ಮಾಡಿ ಬಳಸ್ತೀವಿ ಅಂತಂದರೆ ತಬಲಾ ಬಳಸ್ತೀವಿ ಹಾಗೇ ಹಾರ್ಮೋನಿಯಮ್ಮು ತಬಲಾ ಮತ್ತು ಹಾರ್ಮೋನಿಯಂ ಎರಡೂ ಉಪಕರಣಗಳನ್ನ ಬಳಸಿ ಹಾಡನ್ನು ಹೇಳ್ತೀವಿ ಕೆಲವ್ರು ಹಾಡು ಹೇಳಿಕೊಡ್ತಾರೆ ಉಳ್ದವ್ರು ಹೇಳ್ತಾರೆ ಇಲ್ಲ ಎಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ಹಾಡನ್ನು ಹಾಡಿ ಒಂದು ಎರಡು ಗಂಟೆಗಳ ಕಾಲ ನಮ್ಮ ಒಂದು ಸೇವೆಯನ್ನು ದೇವರಿಗೆ ವಿನಿಯೋಗಿಸಿ ನಾವು ನಮ್ಮ ನಮ್ಮ ಮನೆಗೆ ಬರ್ತೀವಿ